ಹಲೋ ಓಲದವರಾ ಹಾಂ ಸರ್ ನಾವು ಬುಕ್ ಮಾಡಿದ್ವಿ ಓಲದವರಿಗೆ ಅವರು ಕರೇನೂ ಸ್ವೀಕರಿಸ್ತಿಲ್ಲ

ಸರ್ ತುಂಬ ಪ್ರಾಬ್ಲಮ್ ಆಗ್ತೆ ಟೈಮ್ ಕೂಡ ನಮಗೆ ಆಫಿಸಿಗೆ ಟೈಮ್ ಆಯಿತು ಬರಲ್ಲ ಅಂತ ಹೇಳಿದ್ದರೆ ನಾವು ಬೇರೆ ವ್ಯವಸ್ಥೆ ಮಾಡ್ತಿದ್ವಿ ಹೌದು ತುಂಬ ಡಿಸ್ಟರ್ಬೆನ್ಸ್ ಆಯಿತು ಸರ್ ಹೌದಾ ಸರ್ ಓಕೆ ಹಾಂ ನಾವೇ ಕಳಿಸ್ಕೊಡ್ಬೇಕಾ ಅಂತ ಕೇಳಿದ್ವಿ ಡ್ರೈವರನ್ನ ಬೇಡ ಅಂದರು ಕರೆಕ್ಟ್ ಟೈಮಿಂಗ್ಸಿಗೆ ಬರಲಿಲ್ಲ ಬೆಳಗ್ಗೆ ನಮಗೆ ಟೈಮಿಂಗ್ಸ್ ಕೂಡ ಲೇಟ್ ಆಯಿತು ಪ್ರಾಬ್ಲಮ್ಸ್ ಆಯಿತು ಟ್ರಾಫಿಕ್ ಇತ್ತು ಹಾಗಾಗಿ ಬೆಳಗ್ಗೇನೆ ಬರಕ್ಕೆ ಹೇಳಿದ್ವಿ ಫೋನ್ ಕೂಡ ಕರೆ ಮಾಡಲಿಲ್ಲ ಹೌದಾ ಸರ್ ಆ ಓಕೆ ಸರ್ ಓಕೆ